ನಮ್ಮ ಊರಿನಲ್ಲಿ ವೈದ್ಯಕೀಯ ವ್ಯವಸ್ಥೆ ಇವಾಗ ತಕ್ಕ ಮಟ್ಟಿನಲ್ಲಿ ಉತ್ತಮವಾಗಿದೆ ಯಾಕೆಂದರೆ ನಮ್ಮ ಊರಿನಲ್ಲಿ ಮೂರು ನಾಲ್ಕು ಡಾಕ್ಟ್ರುಗಳು ಇದ್ದಾರೆ ಅವರೂ ಅವರ ದವಕ ದವಖಾನೆಯನ್ನ ನಡೆಸ್ತಾ ಇರ್ತಾರೆ ಮತ್ತು ನರ್ಸಿಂಗ್ ಹೋಂಗೆ ಹೋಗುವ ಸಂದರ್ಭ ಏನು ಇದ್ದರೆ ಕಾಪು ಪಡುಬಿದ್ರಿ ಇನ್ನೂ ಅದಕ್ಕಿಂತಲೂ ಸೂಪರ್ ಆಸ್ಪಿಟ್ಲಿಗೆ ಹೋಗಬೇಕಾದ್ರೆ ಉಡುಪಿ ಮುಲ್ಕಿ ಸುರತ್ಕಲ್ ಮಂಗಳೂರು ಈ ಥರ ಎಲ್ಲ ಹಾಗಾಗಿ ಹಿಂದಿಗಿಂತ ಈಗಿನ ವೈದ್ಯಕೀಯ ಗುಣಮಟ್ಟ ಭಾಳಷ್ಟು ಸುಧಾರಣೆ ಕಂಡಿದೆ ಅಂಬ್ಲೆನ್ಸ್ ಸೌಲಭ್ಯವು ಕೂಡ ಇವಾಗ ಒಂದು ಏನಾದರೂ ಇನ್ಸಿಡೆಂಟ್ ನಡೆದಾಗ ಅಂಬ್ಲೆನ್ಸ್ಗೆ ಫೋನ್ ಮಾಡಿದರೆ ಮನೆ ಬಾಗಿಲಿಗೆ ಅಂಬ್ಲೆನ್ಸು ಬರುತ್ತೆ ಅಥವಾ ದಾರಿಯಲ್ಲಿ ಎಲ್ಲಿಯಾದರೂ ಒಂದು ಆಕ್ಸಿಡೆಂಟ್ ಆದಾಗ ತುರ್ತು ಪರಿಸ್ಥಿತಿ ಟೈಮಲ್ಲಿ ಆ ಒಂದು ವ್ಯಕ್ತಿಯನ್ನು ಆಸ್ಪಿಟ್ಲಿಗೆ ಸೇರಿಸಲು ವಾಹನ ಅಂಬ್ಲೆನ್ಸು ಸೌಕರ್ಯವೂ ಇದೆ ಈಗಿನ ಮಟ್ಟದಲ್ಲಿ ಹಿಂದೆಂದಿಗಿಂತಲೂ ವೈದ್ಯಕೀಯ ಮಟ್ಟ ಬಹಳ ಸುಧಾರಣೆ ಕಂಡಿದೆ ಆದರೆ ಒಂದು ಕಾಲದಲ್ಲಿ ಅಥವಾ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಅವಾಗ ಎಲ್ಲ ಹಳ್ಳಿಯಿಂದ ಏನಾದರೂ ಆದರೆ ದೂರದ ಊರಿಗೆ ಹೋಗಬೇಕು ಅಲ್ಲಿ ಡಾಕ್ಟ್ರು ಅವರ ಟೈಮಲ್ಲಿ ಇರ್ತಾರೆ ಒಮ್ಮೊಮ್ಮೆ ಇರುವುದಿಲ್ಲ ಹಣದ ಒಂದು ಸಮಸ್ಯೆ ಎಲ್ಲ ಇರುತ್ತೆ ಅವಗಾಗಿ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವ ಒಂದು ಸಂದರ್ಭ ಬರುತ್ತೆ ಸರ್ಕಾರಿ ಆಸ್ಪತ್ರೆ ಅಂದ ಮೇಲೆ ಇಲ್ಲಿ ನಮ್ಮ ಹತ್ತಿರದಲ್ಲಿ ಕಾಪು ಪಡುಬಿದರಿಯಲ್ಲಿ ಇದೆ ಅದಕ್ಕಿಂತ ದೊಡ್ಡದಾಗಿ ಉಡುಪಿ ಅಜ್ಜರಕಾಡು ಆಸ್ಪಿಟಲ್ ಮಂಗಳೂರು ವೆನ್ಲಾಕ್ ಆಸ್ಪಿಟಲ್ ಇಲ್ಲಿ ಅದು ಸರ್ಕಾರ ಒಂದು ನಮ್ಮ ಒಂದು ಬಡ ಜನಗಳಿಗೆ ಮಧ್ಯಮವರ್ಗದ ಜನಗಳಿಗೆ ಉಪಾಯ ಆಗಲೆಂದೇ ಸರ್ಕಾರ ಆಸ್ಪತ್ರೆಗಳನ್ನೆಲ್ಲ ಕಟ್ಟಿಸಿದ್ದಾರೆ ಆದರೆ ಅಲ್ಲಿಯ ಸೌಲಭ್ಯ ಈಗೆಲ್ಲ ಒಂದು ಸುದಾರಣೆಗೊಂಡಿದೆ ಉತ್ತಮ ಮಟ್ಟದಲ್ಲೇ ಇದೆ ಹಿಂದೆಲ್ಲ ಗೌರ್ಮೆಂಟ್ ಆಸ್ಪತ್ರೆ ಅಂದರೇನೆ ಒಂದು ಜನಗಳಿಗೆ ವಾಕರಿಕೆ ಬರ್ತಿತ್ತು ಒಂದೂ ಕ್ಲೀನ್ ಇರ್ತಿರಲಿಲ್ಲ ಡಾಕ್ಟ್ರುಗಳು ಸರಿ ಇರ್ತಿರಲಿಲ್ಲ ಪಾಪದ ಪೇಶೆಂಟ್ಗಳು ಹೋದರೆ ಕೇಳುವ ಗತಿ ಇರ್ತಿರಲಿಲ್ಲ ಈ ಥರ ಎಲ್ಲಇತ್ತು ಕೋ ಹಾಗಾಗಿ ಇವಾಗ ಹಿಂದಿನ ಕಾಲಕ್ಕೆ ಈಗ ಈಗಿನದ್ದನ್ನು ಹೋಲಿಸಿದರೆ ಈಗ ಅತ್ಯುತ್ತಮ ಸೇವೆ ನಡಿತಾ ಉಂಟು ಲೋಪದೋಷ ಉಂಟೇ ಈಗಲೂ ಕೂಡ ಆದರೂ ಹಿಂದಿನದಕ್ಕಿಂತ್ಲೂ ಈ ಸಮಯದಲ್ಲಿ ಒಳ್ಳೆಯದೂ ನಡಿತಾ ಇದೆ ಹಾಗಾಗಿ ಒಂದು ಅಂಬ್ಲೆನ್ಸ್ ಸೇವೆ ಇದೆ ಎಲ್ಲವೂ ಇದೆ ಹಾಗಾಗಿ ಹಿಂದೆಂದಿಗಿಂತಲೂ ಅದಿಕಾ ಗುಣಮಟ್ಟ ಒಳ್ಳೆಯದಿದೆ